ಹಾಂ ಓಕೆ ಓಕೆ ನಾನು ಪೇಶಂಟು ಬಂದಿದ್ದೆನಲ್ಲ ನಾನು ಮೊನ್ನೆ ಬಂದು ನೋಡಿದಾಗ ನಾನು ಒಂದು ಸ್ವಲ್ಪ ಶುಗರ್ ಟೆಸ್ಟ್ ಮಾಡಿಸ್ಬೇಕಾಗಿತ್ತು ನಿನ್ನೆ ಬಂದಿದ್ದೆ ಬಂದು ನೋಡಿದಾಗ ಇದು ರಕ್ತ ಕೊಟ್ಬುಟ್ಟು ಹೋದೆ ಶುಗರ್ ಚೆಕ್ ಚೆಕ್ ಮಾಡ್ಸ್ಕೊಂಡು ಹೋದೆ ನಾಳೆ ಬನ್ನಿ ಅಂದರು ಬಂದೆ ಮತ್ತೆ ಬಂದ್ರೂ ಮತ್ತೆ ನಾಳೆ ಬನ್ನಿ ಅಂದರು ಇವಾಗ ನಾವು ಒಂದು ಇದು ಮಾಡಸ್ಕೊಬೇಕಾದ್ರು ನಾವು ಏನು ಮಾಡಬೇಕು ನೀವು ಬಂದು ಹೋಗಿ ಬಂದು ಹೋಗಿ ಮಾಡಿ ಅಂತ ಹೇಳ್ತಾರೆ ಆಗ ಬನ್ನಿ ಈಗ ಬನ್ನಿ ಅಂತಾರೆ ಇನ್ನೇನು ಹ್ಞೂ ನಾಳೆ ಬನ್ನಿ ಅಂದರು ಮತ್ತೆ ನಾಳೆ ಬಂದೋ ಮತ್ತೆ ನಾಳೆ ಬನ್ನಿ ಅಂದರು ಹೀಗೆ ಬಂದಾಗೆಲ್ಲ ಸಬೂಬು ಹೇಳ್ತಾನೆ ಇರ್ತಾರೆ ಯಾರು ಅಷ್ಟೆಲ್ಲ ಬಂದು ವಾಪಸ್

ಮಾತ್ರೆ ಏನು ತಗೋತಾ ಇಲ್ಲ ನಾನು ಸುಮ್ಮನೆ ಟೆಸ್ಟಿಂಗ್ ಇದೇ ಸ್ಟಾರ್ಟಿಂಗು ಹೇಗಿರುತ್ತೆ ಅರುವತ್ತು ವರ್ಷ ಆದ ಮೇಲೆ ಅಂದ್ಬಿಟ್ಟು ಎಲ್ಲ ಮಾತ್ರೆನೂ ಶುಗರ್ ಇಲ್ಲ ಮೇಡಮ್ ಡಾಕ್ಟ್ರ್ ಅಮ್ಮಾವ್ರೇ ನಮಗೆ ಏನಿಲ್ಲ ಸುಮ್ಮನೆ ಟೆಸ್ಟ್ ಮಾಡ್ಸಕ್ಕೆ ಬಂದಿದ್ದೆ ಅದಕ್ಕೆ ಆವಾಗ ಬನ್ನಿ ಇವಾಗ ಬನ್ನಿ ಬರಿ ಅದಕ್ಕೆ ಅದಕ್ಕೆ ಹಾಗೆ ಹೇಳಿದ ಮೇಲೆ ಇನ್ನು ಬೆ ನನ್ನ ಪ್ರಾಬ್ಲಮ್ ಏನು ಇಲ್ಲ ಸ್ವಲ್ಪ ಎಲ್ಲ ಮೈ ಕೈ ನೋವಿರುತ್ತೆ ಅದಕ್ಕೆಲ್ಲ ಮಾತ್ರೆ ಅದಕ್ಕೆ ಅವಾಗ ಬನ್ನಿ ಇವಾಗ ಬನ್ನಿ ಅಂತ ಹೇಳಿದೆ ಏನು ಮಾಡೋದು ಬಂದಾಗೆಲ್ಲ ಇಂಜೆಕ್ಷನ್ ಕೊಡಿ ಅಂದರೆ ಇಲ್ಲ ಇಂಜೆಕ್ಷನ್ನು ಆ ಇಂಜೆಕ್ಷನ್ ಬಂದಿಲ್ಲ ಹಾಂ ಹಾಂ ಅದೇ ಡಾಕ್ಟ್ರಮ್ಮ ಬೇಗ ಬಂದಾಗ ಆ ಆಯಿಂಟ್ಮೆಂಟ್ ಇಲ್ಲ ಈ ಆಯಿಂಟ್ಮೆಂಟ್ ಬಂದಿಲ್ಲ ನಾವು ಏನು ಮಾಡೋದು ಅಂದರೆ ನಮ್ಮಂಥ ಬಡವರು ಎಲ್ಲಿಗೆ ಹೋಗೋದು ಏನು ಮಾಡೋದು ಹಾಂ ಈಗ ಆ ಗೌರ್ಮೆಂಟ್ ಹಾಸ್ಪಿಟ್ಲು ಅಂತ ಇರೋದ್ ಏನಕ್ಕೆ

ಏನನ್ನ ಮೇಡಮ್ ನೀವು ಮಾಡೋದು ನಾವು ಬಂದು ಹೋಗೋರು ನಮಗೆ ಗೊತ್ತಿಲ್ವಾ ಹಾಂ ಅದೇ ಮನೆ ಕೆಲಸ ಬಿಟ್ಬಿಟ್ಟು ಬಂದು ಬಂದು ತಿರ್ಗ್ತೀವಿ ಇವಾಗ ನಾವು ಕೆಲವರಿಗೆ ಮಾಡಬೇಕು ಅಂದರೆ ಮಾಡಬೇಕು ಮಾಡಿಬಿಟ್ಟೇ ಹೇಳ್ತಾ ಇರೋದು ಮೇಡಮ್ ಸಲಹೆ ಕೊಟ್ಟಿದ್ದೀನಿ ಹಂಗ್ ಹೇಳ್ತಾ ಇರೋದು ಈಗ ಕಾಯಿ ಕಾಲು ನೋವು ನನಗೆ ಈಗ ಈ ಮೆಟ್ಲು ಹತ್ತೋದು ಅದು ಬಂದಿಲ್ಲ ಮೇಡಮ್ ಆರು ತಿಂಗಳಿಂದ ಅಂದರೆ ಇವಾಗ ಗೌರ್ಮೆಂಟ್ ಹಾಸ್ಪಿಟ್ಲ್ ಇರೋದ್ ಏನಕ್ಕೆ ಬಡವ್ರಿಗೆ ತಾನೇ ಗೌರ್ಮೆಂಟ್ ಆಸ್ಪತ್ರೆ ಇರೋದು

ಬರಿ ಕುಂತಿರಲ್ಲ ಅಷ್ಟೇ ಮೇಡಮ್ ನಿಮ್ಗೆ ಸಂಬಳ ಬರುತ್ತೆ ನಮ್ಮ ಆರೋಗ್ಯ ಇದಾದರೆ ನಾವು ಎಲ್ಲಿಗೆ ಹೋಗಬೇಕು ಇದಕ್ಕೆ ಟೆಸ್ಟ್ ಮಾಡಬೇಕು ನಮ್ಮ ಬಡವ್ರ ಹತ್ತಿರ ದುಡ್ಡಿರೋದಿಲ್ಲ

ರೋಗಿಗಳ ಸೇವೆ ಮಾಡಕ್ಕೂ ಬರ್ತೀರ ಮೇಡಮ್ ನಮ್ಮ ನಿಮ್ಮಷ್ಟು ನಿಮಗೆ ನೀಡುವಷ್ಟು ನಾವು ಪೇಶೆಂಟ್ಗಳು ನಾವು ಹಂಗ್ ಮಾಡಬಾರ್ದು ಏನು ಮಾಡೋದು ನಮ್ಮ ಪರಿಸ್ಥಿತಿ ಹಂಗಿರುತಲ್ವ ಅದಕ್ಕೋಸ್ಕರ ಹೇಳಿದೆ

ನಡ್ಕೋತಿವಲ್ಲ ನಡ್ಕೋಳಕ್ಕೆಲ್ಲ ಏನು ಉಳಿಸಿಲ್ಲ ನಿಮ್ಮ ಅಲ್ಲ ಅಲ್ಲ ಡಾಕ್ಟ್ರ್ ಅಮ್ಮಾವ್ರೇ ನೀವು ಮಾತ್ರೆ ಕೊಟ್ಟರಲ್ಲ ನಾವು ಮಾತ್ರೆ ತಗೊಳ್ಳೋದು ಮಾತ್ರೆಯೇ ಬಂದಿಲ್ಲ ಅಂದರೆ ನಾವು ಎಂಥ ಮಾತ್ರೆ ತಗೊಳ್ಳೋದು ಹಾಂ ಅಯ್ಯೋ ಮಾತ್ರೆ ಬಂದಿಲ್ಲ ಅಂದರೆ ನಾವೇನು ಮಾಡೋದು ಮೇಡಮ್ ನಾವೇನು ಮಾಡೋದು ಅಂದರೆ ನಾವೇನು ಮಾಡೋದು ಹೋಗೋದು ಬರೋದು ತಿರ್ಗೋದು ಅದೇ ಕೆಲಸ ಹೋಗೋದು ಬರೋದು ತಿರ್ಗೋದು ಅದೇ ಕೆಲಸ ಬಂದಿಲ್ಲವಂತ ನಾವೇನು ಮಾಡೋದು ಅಷ್ಟೇ ಅಷ್ಟೇ ಮಾಡ್ಸ್ಕೊಳೋದು ಇವಾಗ ಯಾವಾಗಲೋ ಯಾವಾಗಲೋ ಕೊಡ್ತೀರ ಮೂರು ನಾಲ್ಕು ಮೂರು ನಾಲ್ಕು ಸರ್ತಿ ಬಂದರೆ ಒಂದು ಸರ್ತಿ ಮಾತ್ರೆ ಕೊಡ್ತೀರ ಅಷ್ಟೇ ಮುಗ್ದೋಯ್ತು ಆಯ್ ಹಾಂ ಆಯಿತು